ಹಾಂ ಹೇಳಿ ಯಾರು ಹಾಂ ಹೌದು ಹೇಳಿ ನೀವು ಹಾಂ ಹೌದಾ ಹಾಂ ಸರಿ ಹಾಂ ನೀವು ಲಾಸ್ಟ್ ಎಲ್ಲಿ ಓದಿದ್ದು ಯಾವ ಕಾಲೇಜಲ್ಲಿ ಓದಿದ್ದು ಹಾಂ ನಿಮ್ಮದು ಎಷ್ಟಿರ್ಬೋದು ಇದು ಪರ್ಸೆಂಟೇಜ್ ಹಾಂ ನಮ್ಮ ಕಾಲೇಜಲ್ಲಿ ಬ್ರಾಂಚಸ್ ಬಂದು ಸಿ ಎಸ್ ಇದೆ ಎಲೆಕ್ಟ್ರಿಕಲ್ ಇದೆ ಎಲೆಕ್ಟ್ರಾನಿಕ್ಸ್ ಇದೆ ಮತ್ತು ಕಮ್ಮಿ ಕಮ್ಯೂನಿಕೇಷನ್ ಇದೆ ಇದೆಲ್ಲ ಇದೆ ನಾವು ನೀವು ನಮ್ಮ ಕಾಲೇಜ್ಗೆ ಒಂದು ಸರಿ ಭೇಟಿ ನೀಡಿ ನಿಮಗೆ ಒಂದು ಅದರ ಬಗ್ಗೆ ಒಂದು ಪುಸ್ತಕ ಕೊಡ್ತೀವಿ ನಿಮ್ ನೀವು ಯಾ ಅದು ಯಾವ್ಯಾವ್ದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಆಯ್ಕೆ ಮಾಡ್ಕೋಬೋದು ಅಂತ ಅದರಲ್ಲೇ ಅದ್ರ ಅದರಲ್ಲೇ ಯಾವ್ದ್ಯಾವುದು ಬ್ರಾಂಚದು ಎಲ್ಲ ಫೀಸೆಲ್ಲ ಇರುತ್ತೆ ಒಂದು ಸರಿ ನೀವು ನಮ್ಮ ಕಾಲೇಜ್ಗೆ ಬಂದು ಭೇಟಿ ಮಾಡಿ ನಿಮಗೆಲ್ಲ ಗೊತ್ತಾಗುತ್ತೆ ಈಗ ಎಲ್ಲ ದಾಖಲಾತಿಗಳು ಶುರುವಾಗಿದೆ ನೀವು ಬರ್ಬೋದು ಸ ಶನಿವಾರವೂ ಇರುತ್ತೆ ನಾಲ್ಕು ಗಂಟೆವರೆಗೂ ಇರುತ್ತೆ ಒಂಬತ್ತರಿಂದ ನಾಲ್ಕು ಗಂಟೆ ಸೋಮವಾರದಿಂದ ಶನಿವಾರವರೆಗೂ ಇರುತ್ತೆ ಇವಾಗೆಲ್ಲಾ ದಾಖಲಾತಿ ನಡೀತಾ ಇದೆ ನೀವು ಬಂದು ಕೇಳ್ಬೌದು ಬೇಕಾದರೆ ನಿಮ್ಮ ಹಿಂದಿಂದು ಹಿಂದಿನ ಮಾರ್ಕ್ಸ್ ಕಾರ್ಡ್ಸು ನಿಮ್ಮ ಆಧಾರ್ ಕಾರ್ಡ್ ಸದ್ಯಕ್ಕೆ ಅದನ್ನ ತೊಗೊ ಬನ್ನಿ ಆಮೇಲೆ ನಾವು ಹೇಳ್ತೀವಿ ಏನೇನು ಬೇಕು ಅಂತ ಹಾಂ ಸರಿ